ನವಜಾತ ಶಿಶುವ್ಗೆ ಯಾವ ಥರ ಆರೈಕೆ ಮಾಡ್ಬಕು ಅಂದರೆ ಮಗು ಹುಟ್ಟಿದ ತಕ್ಷಣ ಸ್ನಾನ ಮಾಡ್ಸಕ್ಕೆ ಹೋಗಬಾರ್ದು ನವಜಾತ ಶಿಶು ಅಂತ ಗೊತ್ತಾದ ತಕ್ಷಣನೇ ಒಳ್ಳೆಯ ಆಸ್ಪತ್ರೆಗೆ ಕರ್ಕಂಡು ಹೋಗಬೇಕು ಆಮೇಲೆ ಎಚ್ ಆರ್ ಯು ಕೇಂದ್ರಕ್ಕೆ ಕರ್ಕೊಂಡೋಗಿ ಅಂತ ಕೇಳ್ಕೋಬೇಕು ಮತ್ತು ವೇಗವಾಗಿ ಹೋಗುವಂಥ ವಾಹನಕ್ಕೆ ನಾವು ಬೇಗ ಹೋಗ್ಬೇಕು ಸಾಧ್ಯವಾದರೆ ಮಗುವಿಗೆ ಹಾಲ್ ಕುಡಿಸ್ಬೇಕು ಆರು ತಿಂಗಳು ತನಕ ತಾಯಿ ಎದೆಹಾಲನ್ನೇ ಕುಡ್ಸ್ಬೇಕು ತಾಯಿಯ ಎದೆಹಾಲು ಕುಡಿಸುವ ಅವಧಿಯಲ್ಲಿ ಸರಿಯಾದ ಸಮಯದಲ್ಲಿ ಮಗು ಇದೆಯಾ ಅಂತ ನೋಡ್ಕೋಬೇಕು ಮಗು ಎರಡೂ ಎದೆ ಹಾಲುಗಳನ್ನು ಹಗ್ಲು ರಾತ್ರಿ ವೇಳೆಯಲ್ಲಿಯೂ ಮಗು ಹಾಲು ಕುಡ್ಸ್ಬೇಕು ಮಗುವನ್ನು ಹಿಡಿದುಕೊಳ್ಳುವಾಗ ತಾಯಿ ತಲೆ ಅಥವಾ ಹೆಗಲಿನ ಮಾತ್ರವಲ್ಲದೇ ಮಗುವಿನ ಕೆಳಕ್ಕೆ ಒತ್ತುಕೊಡ್ಬೇಕು ಆ ಮಗುವಿನ ಕೆನ್ನೆ ಎದೆಯ ಮಟ್ಟ ಎದೆಯನ್ನು ಮುಟ್ಟಬೇಕು ಬಾಯಿ ಅಗಲವಾಗಿ ತೆಗೀಬೇಕು ಮಗು ಕೆಳಕ್ಕೆ ತುಟಿಯು ಹೊರಕ್ಕೆ ತೆಗಿ ತಿರುಗಿರ್ಬೇಕು ಮಗುವಿನ ಎದೆಹಾಲು ಕುಡಿಸೋದಕ್ಕೆ ಯೇ ಮೊದಲು ಆಹಾರ ಕೊಡಬಾರ್ದು ಒಂದು ವರ್ಷ ಮಗುವಿನ ಆರೋಗ್ಯಕರ ಆಹಾರನೇ ಕೊಡಬೇಕು ಯಾಕಂದರೆ ಆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅದಕ್ಕೋಸ್ಕರನೇ ಮಗುವಿಗೆ ಆರೋಗ್ಯಕರ ಆಹಾರನೇ ಕೊಡಬೇಕು ಕಡಿಮೆ ಸಕ್ಕರೆ ಮತ್ತು ಪ್ರೋಟೀನು ಮತ್ತು ಕೊಬ್ಬು ಸೂಕ್ಷ್ಮಕಾಂಶಗಳು ವಿಟಮಿನ್ಸ್ಗಳು ಖನಿಜಾಂಶಗಳಂತಹ ಸೂಕ್ಷ್ಮ ಪದಾರ್ಥಗಳನ್ನೇ ಆ ಮಗುವಿಗೆ ಕೊಡಬೇಕು